ಹೇಳಿ ನಮಸ್ತೆ ಹೌದು ಏನಾಗ್ಬೇಕು ಹೇಳಿ ಓಕೇ ಹಾಂ ಇವಾಗ ಪರ್ವಾಗಿಲ್ವಾ ಎಲ್ಲ ಕಡಿಮೆ ಆಗಿದೆಯಾ

ಇಲ್ಲ ಕನ್ಸಲ್ಟೇಶನ್ಗೆ ಅಂತ ಏನು ಬರೋದು ಬೇಡ ನಾನು ಕೊಟ್ಟಿರೊ ಮೆಡಿಸನಲ್ಲೇ ಆ್ಯಕ್ಚುಲಿ ರಿಕವರಿ ಆಗುತ್ತೆ ನೀವು ಹೊರ್ಗಡೆ ಫುಡ್ಡೆಲ್ಲ ತಗೊಂಡು ಮತ್ತೇನಾದರೂ ಹೆಲ್ತ್ ಹಾಳು ಮಾಡಿಕೊಂಡಿರ್ತಿರ ಅಷ್ಟೇ ಸ್ವಲ್ಪ ಬಿಸಿನೀರು ಜಾಸ್ತಿ ಕುಡೀರಿ ಮತ್ತು ಹೊರ್ಗಡೆ ಎಲ್ಲೂ ಓಡಾಡಬೇಡಿ ಗಾಳಿಯೆಲ್ಲ ಚೇಂಜಸ್ ಆಗುತ್ತಲ್ಲ ವೆದರ್ ಚೇಂಜಿಗೆ ನಿಮಗೆ ಕಡಿಮೆ ಆಗೋಲ್ಲ ಒಂದು ತ್ರಿ ಡೇಸ್ ರೆಶ್ಟ್ ಮಾಡಿ ಮನೆಯಲ್ಲಿ ಅದು ಆದ್ಮೇಲೂ ನಿಮಿಗೆ ಕಮ್ಮಿಯಾಗಿಲ್ಲಾಂದರೆ ನೀವು ಆವಾಗ ಬನ್ನಿ ಕನ್ಸಲ್ಟೇಶನ್ಗೆ ನೋಡೋಣ ಅವಾಗೇನಾದ್ರೂ ಬೇರೆ ಟ್ಯಾಬ್ಲೆಟ್ಸ್ ಕೊಡಬೇಕಾ ಅದು ಅಥ್ವಾ ಇದನ್ನೇ ಕಂಟಿನ್ಯೂ ಮಾಡಬೇಕಾಂತ ಹೇಳ್ತೀನಿ ಹಾಂ ನೀವು ಹೊರ್ಗಡೆ ಐಟಮ್ಸ್ಗಳು ಯಾವುದು ತಿನ್ನಬೇಡಿ ಓಟಲು ಅಥ್ವಾ ಚಾಟ್ಸು ಇದೆಲ್ಲ ಕಡಿಮೆ ಮಾಡಿ ಮನೆಯಲ್ಲಿ ಏನು ಅಡುಗೆ ಮಾಡ್ತಾರೆ ಅದನ್ನ ತಿನ್ನಿ ಸ್ವಲ್ಪ ಫ್ರೂಟ್ಸ್ ಜಾಸ್ತಿ ತಿನ್ನಿ ಅವಾಗ ಏನು ಹೊಟ್ಟೆ ನೋವು ಪ್ರಾಬ್ಲಮ್ ಆಗೋಲ್ಲ ನೀರು ಚೆನ್ನಾಗಿ ಕುಡಿಬೇಕು ನೀರು ಚೆನ್ನಾಗಿ ಕುಡಿದ್ರೆ ಏನು ಸಮಸ್ಯೆ ಇರಲ್ಲ ಒಂದು ತ್ರಿ ಡೇಸು ಎಲ್ಲೂ ಓಡಾಡಬೇಡಿ ಬೆಡ್ ರೆಸ್ಟ್ ಅಂತ ಏನಿಲ್ಲ ಕ್ಯಾಶ್ವಲ್ ಆಗಿರಿ ಬಟ್ ಬಿಸ್ನೀರು ತಗೋಳ್ಳೋದು ಒಳ್ಳೆಯ ಊಟ ಮಾಡೋದು ಮತ್ತು ಹೊರ್ಗಡೆ ಗಾಳಿ ಅಥ್ವಾ ವೆದರ್ ಚೇಂಜ್ ಆಗುವಂಥ ಊರುಗಳ್ಗೆ ಹೋಗೋದು ಇದೆಲ್ಲ ಮಾಡಬಾರ್ದು ಜಶ್ಟ್ ಮನೇಲ್ಲೆ ಇರಬೇಕು ಆರಾಮಾಗಿ ಒಳ್ಳೊಳ್ಳೆಯ ಫುಡ್ಡೆಲ್ಲ ತಿನ್ಕೊಂಡು ಬಿಸಿ ನೀರು ಕುಡಿತಾ ರೆಸ್ಟ್ ಮಾಡಿದ್ರೆ ಸಾಕು ಬೆಡ್ ರೆಸ್ಟ್ ಅಂತ ಕಂಪ್ಲೀಟ್ ಏನಿಲ್ಲ ಅದಾದರೂ ಕಮ್ಮಿ ಆಗಿಲ್ಲಾಂದರೆ ನೀವು ಅಪಾಯಿಂಟ್ಮೆಂಟ್ ತಗೊಂಡು ಆಮೇಲೆ ಕನ್ಸಲ್ಟೇಶನ್ಗೆ ಬರ್ಬೋದು ಹಾಂ ನೀವು ಬರೋಕ್ಕಿಂತ ಮುಂಚೆ ಒಂದು ದಿನ ಮುಂಚೆ ಕಾಲ್ ಮಾಡಿ ನಾನು ಅವಾಗ ಅಪಾಯಿಂಟ್ಮೆಂಟ್ ಟೈಮಿಂಗ್ ಕೊಡ್ತೀನಿ ಇಲ್ಲ ನಮ್ಮದು ಓನ್ ಕ್ಲಿನಿಕ್ ಇರೋದರಿಂದ ನೀವೇ ಕ್ಲಿನಿಕಗೆ ಬರಬೇಕು